ಹಳೆಯ ತಲೆಮಾರಿಗೂ ಈಗಿನ ತಲೆಮಾರಿಗೂ ಭಾಳಷ್ಟು ವ್ಯತ್ಯಾಸ ಉಂಟು ಆಗಿನವರಲ್ಲಿ ಪ್ರಾಮಾಣಿಕತೆ ಶ್ರದ್ಧೆ ಪ್ರತಿಯೊಂದು ಪದ್ಧತಿ ಇತ್ತು ಈಗಿನವರಲ್ಲಿ ಅವೆಲ್ಲ ಇಲ್ಲ ಅಂತ ಅಲ್ಲ ಆದರೆ ಈಗಿನವರಿಗೆ ಆಗಿನ ಕಾಲದ ಹಾಗೆ ಸಮಯದ ಮಿತಿ ಕೂಡ ಇಲ್ಲ ಯಾವುದೇ ಕೆಲಸ ಮಾಡಿದರೂ ಅದ್ರನ್ನ ಆದಷ್ಟು ಬೇಗ ಮಾಡಬೇಕು ಅಂತ ಇರುತ್ತೆ ಅದಕ್ಕೆ ಸರಿಯಾಗಿ ಈ ಕಾಲವೂ ಕಾರಣ ಯಾಕಂದರೇ ಈಗ ಜೀವನ ಪದ್ಧತಿಯೂ ಹಾಗೇ ಇದೆ ಭಾಳ ಫಾಸ್ಟ್ ಇದೆ ಲೈಫು ಆಚಾರ ವಿಚಾರ ಒಂದೇ ಆಗಿದ್ದರೂ ಈಗಿನ ಜನರಲ್ಲಿ ತಾಳ್ಮೆ ಎಂಬುದಿಲ್ಲ ಆಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಇದ್ದವು ಈಗಿನ ಜನರಲ್ಲಿ ಅವಿ ಅವಿಭಕ್ತ ಕುಟುಂಬಗಳ ವ್ಯವಸ್ಥೆ ಇಲ್ಲ ಈಗ ಏನಂದರೆ ಮಕ್ಕಳು ಮರಿ ಗಂಡ ಇಷ್ಟೇ ಪ್ರಪಂಚ ಆಗ್ಬಿಟ್ಟಿದೆ ಮುಂಚೆ ಏನಾಗ್ತಿತ್ತು ಅಂದರೆ ಒಂದು ಮನೆ ಅಂತಾದರೆ ಒಂದು ಅರುವತ್ತು ಜನ ಐವತ್ತು ಜನ ಕುಟುಂಬಗಳಿರ್ತಿತ್ತು ಈಥರ ಒಟ್ಟಾಗಿ ಕೆಲಸ ಮಾಡ್ತಿದ್ದರು ಕೃಷಿ ಕಾರ್ಯಗಳಲ್ಲಿ ಮಾಡ್ತಿದ್ದರು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದರು ಸಾಂಸ್ಕೃತಿಕ ಸಮಾರಂಭ್ದಲ್ಲಿ ಭಾಗವಹಿಸ್ತಿದ್ರು ಮದುವೆ ವಿವಾಹ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಿದ್ದರು ಈಗ ಅದೆಲ್ಲ ಏನಾಗಿದೆ ಅಂದರೆ ಅದೆಲ್ಲ ಜನ್ರಿಗೆ ಇಷ್ಟ ಇಲ್ಲ ಈಗ ಈಗ ಏನಪ್ಪ ಅಂದರೆ ಫಾಸ್ಟ್ ಫಾಸ್ಟ್ ಲೈಫ್ ಏನಪ್ಪ ಅಂದ್ರೆ ಪಟ್ ಅಂತ ಆಗಬೇಕು ಪಟ್ ಅಂತ ಮುಗೀಬೇಕು ಅದೇ ವ್ಯವಸ್ಥೆ ಆದರೆ ಹಿಂದಿನವರ ಪ್ರಾಮಾಣಿಕತೆ ಆಮೇಲೆ ಆ ಕೆಲಸದ ಶಿಸ್ತು ಅವೆಲ್ಲವೂ ಈಗ ಕಾಣ್ಸಕ್ಕೆ ಆಗೋಲ್ಲ ಕಾಣೋದೂ ಇಲ್ಲ ಈಗಿನ ಯುವಕ್ರಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಆಸಕ್ತಿ ಇಲ್ಲ ಅವ್ರಿಗೆ ಏನಂದರೆ ಹೊರಗಡೆ ಬಿಜ್ನೆಸ್ ಮಾಡಬೇಕು ವ್ಯವಹಾರ ಮಾಡಬೇಕು ದುಡ್ಡು ಮಾಡಬೇಕು ಇದೇ ಚಿಂತೆನೇ ಬಿಟ್ಟರೆ ನಮ್ಮ ಕುಟುಂಬ ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ನಮ್ಮ ಬಂಧು ಬಳಗದಲ್ಲಿ ನಾವು ಒಟ್ಟಾಗಿರಬೇಕು ವ್ಯವಸ್ಥೆ ಮಾಡಬೇಕು ಅನ್ನೋ ಮನಸ್ಥಿತಿಯೇ ಇಲ್ಲ ಸೊ ಹಾಗಾಗಿ ಹಳೇ ತಲೆಮಾರಿನವ್ರಿಗೂ ಈಗ ಈಗಿನ ತಲೆಮಾರ್ನವ್ರಿಗೂ ಈ ಡೆಫ್ರೆನ್ಸ್ ತುಂಬ ಇದೆ ಹಳೆಯ ತಲೆಮಾರಿನವ್ರು ಆಹಾರ ಪದ್ಧತಿ ಬಹಳಷ್ಟು ನಾವು ನೋಡ್ತೀವಿ ಹಳೆಯ ತಲೆಮಾರಿನಲ್ಲಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಬದುಕುವಂತವ್ರು ಇದ್ದಾರೆ ಯಾಕಂದರೆ ಅವಾಗಿನ ಕಾಲದ ಆಹಾರ ಪದ್ಧತಿಗಳೇ ಹಾಗಿತ್ತು ಈಗಿನ ಪದ್ಧತಿಯಲ್ಲಿ ಒಳ್ಳೆಯ ಫುಡ್ ಸಿಗೋಲ್ಲ ಎಲ್ಲ ರಾಸಾಯನಿಕವನ್ನು ಯೂಸ್ ಮಾಡ್ತಾರೆ ಆಮೇಲೆ ಈ ಗೊಬ್ಬರಗಳಲ್ಲಿ ಆಗಲಿ ಇದಾಗಲಿ ಯಾವುದನ್ನೂ ಒಳ್ಳೆಯ ಥರದಲ್ಲಿ ಬೆಳೆಯೋಲ್ಲ ಸೊ ಆಹಾರ ಪದ್ಧತಿಯಿಂದಾಗಲಿ ಜನರ ಈಗಿನ ಯುವಕರ ಆಯುಷ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ಇದೊಂದು ಭಾಳ ಆತಂಕಕಾರಿಯಾದಂಥ ವಿಚಾರ ಮುಂಚೆ ಏನಾಗ್ತಿತ್ತು ಅಂದರೆ ಮನೆಯಲ್ಲೇ ಸ್ವಂತ ಬೆಳೀತಿದ್ದರು ಅವರದ್ದೇ ತರಕಾರಿಗಳನ್ನೋ ಅಕ್ಕಿಯನ್ನೋ ಎಲ್ಲ ಬೆಳೆದು ಅಲ್ಲೇ ಊಟ ಮಾಡ್ತಿದ್ದರು ಸೊ ಈಗ ಎಲ್ಲ ಕಡೆ ಈಗ ಒಂಥರ ಈ ಫುಡ್ಡು ಅನ್ನೋದು ಅಥವಾ ತರಕಾರಿ ಬೆಳೆಗಳು ಅನ್ನೋದು ಕಮರ್ಷಿಯಲ್ ಆಗಿದೆ ಈ ಕಮರ್ಷಿಯಲ್ ಅನ್ನೋ ವ್ಯವಸ್ಥೆಯೇ ಭಾಳ ದೊಡ್ಡ ಅಪಾಯಕಾರಿ ತರಕಾರಿ ಅಥವಾ ತಿನ್ನುವ ಊಟದ ವ್ಯವಸ್ಥೆ ಈ ಕಮರ್ಷಿಯಲ್ ಆಯಿತು ಅಂತ ಆದರೆ ಇದು ಭಾಳ ವರ್ಷಗಳ ಕಾಲ ನಡ್ಯೋದಿಲ್ಲ ಯಾಕಂದರೆ ನಾವು ತಿನ್ನುವ ಆಹಾರದಲ್ಲಾಗ್ಲಿ ತಿನ್ನುವ ತಿಂಡಿಯಲ್ಲಾಗಲಿ ಪಾನಮಾಡು ಕುಡಿಯುವಂಥ ವ್ಯವಸ್ಥೆಯಾಗಲಿ ಎಲ್ಲದರಲ್ಲೂ ಈ ಕೆಮಿಕಲ್ ರಾಸಾಯನಿಕ ಎನ್ನುವ ವಸ್ತು ಇದ್ದು ಇದು ದೇಹದ ಮೇಲೆ ಅಗಾಧವಾದಂಥ ಪರಿಣಾಮವನ್ನು ಬೀರ್ತಿದೆ ಸೊ ಹಾಗಾಗಿ ಈ ವ್ಯವಸ್ಥೆಯನ್ನು ಆದಷ್ಟು ಕಡಿಮೆ ಮಾಡಿ ಒಳ್ಳೆಯ ಸಾತ್ವಿಕವಾದಂಥ ಆಹಾರವನ್ನು ರೂಢಿಸಿಕೊಂಡ್ರೆ ಮನುಷ್ಯನ ಆರೋಗ್ಯ ಒಳ್ಳೇದು ಆಗುತ್ತೆ ಹಲವು ವರ್ಷಗಳ ಕಾಲ ಬದುಕುವಂಥ ವ್ಯವಸ್ಥೆ ಬರ್ತದೆ ಸೊ ಹಾಗಾಗಿ ನನಗೆ ಹಳೆಯ ವ್ಯವಸ್ಥೆ ಬಗ್ಗೆ ನ ತುಂಬ ಒಳ್ಳೆಯ ಗೌರವವಿದೆ ನಮ್ಮ ಪೂರ್ವಜರು ಮಾಡಿರುವಂತಹ ಮನೆಯೋ ಮಠವೋ ರಸ್ತೆಯೋ ಗದ್ದೆಯೋ ತೋಟವೋ ಇದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ನನಗುಂಟು ಈಗಿನ ಕಾಲ್ದ ಹುಡುಗರು ಮಾಡಿಲ್ಲ ಅಂತ ಅಲ್ಲ ಆದರೆ ಅದ್ರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕು ಹಳೆಯವ್ರು ಯಾಕಾಗಿ ಮಾಡಿದರು ಏನು ಮಾಡಿದರು ಎಷ್ಟು ಮಾಡಿದರು ಇದನ್ನೆಲ್ಲವನ್ನೂ ಮಾಡಿದರೆ ಭಾರೀ ಮುಂದಿನ ಕಾಲಕ್ಕೂ ನಾವು ಈ ವ್ಯವಸ್ಥೆಯನ್ನು ತಗಂಡು ಹೋಗ್ಬೋದು ಅನ್ನೋ ಒಂದು ಅಭಿಪ್ರಾಯ ನನ್ನದು